ಈ ವಿಷಯ ತುಂಬ ಮಹತ್ವವಾದ ವಿಷಯ ಏಕೆಂದರೆ ಕ್ರೀಡೆಗಳು ಆಡೋದರಿಂದ ಜನರಿಗೆ ತಮ್ಮ ಅವ್ರವ್ರ ಜೀವನದಲ್ಲಿ ನಡ್ಯೋಂತಹ ಅನೇಕ ಘಟನೆಗಳಿರ್ಬೋದು ಖುಷಿ ಘಟನೆ ದುಃಖದ ಘಟನೆ ಹಾಗೇ ಅವ್ರಿಗೆ ಮಾನಸಿಕ ಒತ್ತಡ ಇಂದ ಬಳಲ್ತಿರ್ಬೋದು ಸೊ ಕ್ರೀಡೆ ಆಡೋದ್ರಿಂದ ಅವ್ರ ಮಾನಸಿಕ ಒತ್ತಡಗಳು ಕಡಿಮೆ ಆಗುತ್ತೆ ಹೇಗೆ ಅಂತ ಅಂತಂದರೆ ಇವಾಗ ನಾನು ನನ್ನದೇ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಸೊ ನಾನು ಬ್ಯಾಟ್ಮಿಟನ್ ಆಡ್ತೇನೆ ಸೊ ನನ್ಗೆ ಇದು ಇಂತಹ ಆಲ್ಮೋಸ್ಟ್ ಒಂದು ಹನ್ನೆರಡು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನಾನು ನನ್ನ ಸಿಸ್ಟಮ್ ಮುಂದೆ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಕುತ್ಕೊಂಡೇ ಕೆಲಸ ಮಾಡ್ಬೇಕಾಗುತ್ತೆ ಸೊ ನನ್ನ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಏನೂ ಇರೋದಿಲ್ಲ ಸೊ ಅವಾಗ ಏನಾಗುತ್ತೆ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತ ಅಂತಂದರೆ ಬಾಡಿ ರೆಸ್ಪಾನ್ಸ್ ಆಗಿರ್ಬೋದು ಅಥವಾ ನಮ್ಮ ನಮ್ಮ ಬ್ರೈನ್ ಕೆಲಸ ಮಾಡೋವಂಥ ವೈಶತೆ ವೈಶಾಲ್ಯತೆ ಆಗಿರ್ಬೋದು ಅದೆಲ್ಲ ತುಂಬ ಕಡಿಮೆ ಆಗುತ್ತೆ ಸೊ ನಾವು ಇವಾಗ ನಾನು ಬ್ಯಾಟ್ಮಿಟನ್ ಆಡೋದರಿಂದ ನನ್ನ ಸ್ಟ್ರೆಸ್ ಏನಿದೆ ಕೆಲಸದ ಒತ್ತಡಗಳು ಏನಿರ್ಬೋದು ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಹೇಗೆ ಅಂತಂದರೆ ನನ್ನ ಕ್ರೀಡೆಯಲ್ಲಿ ತಲ್ಲೀನನಾದಾಗ ಬ ನನಗೆ ಅದೇ ಇದ್ರ ಮೇಲೆ ಕಾನ್ಸಂಟ್ರೇಶನ್ ಒಂದು ತುಂಬ ಇರುತ್ತೆ ಸೊ ನನ್ನ ಬಾಡಿ ಮೂಮೆಂಟ್ ಆಗಿರ್ಬೋದು ನನ್ನ ಓಡಾಟ ಆಗಿರ್ಬೋದು ತುಂಬ ಒಳ್ಳೆಯ ಎಕ್ಸೈಸ್ ಆಗುತ್ತೆ ಸೊ ಕಾನ್ಸಂಟ್ರೇಶನ್ ತುಂಬ ಬೆಳೆಯತ್ತೆ ಸೊ ಹೀಗೆ ಕ್ರೀಡೆಗಳು ತುಂಬ ಉತ್ತಮ ಆಮೇಲೆ ಸಂತೋಷ ತರುತ್ತೆ ಹೇಗೆ ಅಂತ ಅಂತಂದರೆ ನಾನು ಇವಾಗ ದಿನದಲ್ಲಿ ಪ್ರತಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ನೀವು ಕ್ರೀಡೆಗಳು ಆಡಬೇಕು ಯಾವ್ದಾದ್ರೂ ಕ್ರೀಡೆ ಆಗಲಿ ಇವಾಗ ಬ್ಯಾಟ್ಮಿಟನ್ ಆಯಿತು ಕ್ರಿಕೆಟ್ ಆಯಿತು ಸ್ವಿಮ್ಮಿಂಗ್ ಆಯಿತು ಅಥವಾ ನಿಮ್ಮ ವಾಲಿಬಾಲ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ಅತ್ಲೆಟಿಕ್ ಗೇಮ್ಸ್ ಈ ಓಡಾಟ ಓಡೋದು ಆಗಲಿ ನೂರು ಮೀಟ್ರು ಒಡೋದಾಗ್ಲಿ ಪ್ರತಿಯೊಂದು ಹವ್ಯಾಸಗಳ್ನು ಬೆಳೆಸ್ಕೊಂತನೇ ಇರಬೇಕು ಇದೆಲ್ಲ ನಿಮಗೆ ಇವಾಗ ನಿಮ್ಮ ಸಣ್ಣ ಏಜಿನಿಂದನೇ ಸ್ಟಾರ್ಟ್ ಮಾಡ್ತಾ ಹೋದರೆ ಸೊ ನೀವು ಅಟ್ಲೀಸ್ಟ್ ನಿಮ್ಮ ವಯ ಮುಂದಿನ ವಯಸ್ಸಲ್ಲಿ ನೀವು ಆಕ್ಟಿವಾಗಿರ್ತೀರ ಸೊ ನೀವು ಐವತ್ತು ವರ್ಷದಲ್ಲಿ ನೀವು ನಾನಿಲ್ಲ ಅಯ್ಯೋ ಇವಾಗ ನಾನು ಫಿಟ್ನೆಸ್ಸು ಮೇಂಟೈನ್ ಮಾಡ್ಬೇಕು ಅಂತಂದಾಗ ನಿಮಗೆ ತುಂಬ ಕಷ್ಟ ಆಗುತ್ತೆ ಅವಾಗ ನಿಮ್ಮ ಬಾಡಿ ಸಪೋರ್ಟ್ ಮಾಡೋಲ್ಲ ಸೊ ಇವಾಗಿಂದಿಂದನೇ ಬೆಳ್ಸ್ಕೊಂಡು ಹೋದಾಗ ಅಂದರೆ ಒಂದು ಸಣ್ಣ ಏಜಿಂದನೇ ನಿಮ್ಗೆ ಯಾವುದೋ ಒಂದು ಪ್ರತಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ನೀವು ಕ್ರೀಡೆ ಆಡೋದ್ರಿಂದ ಸೊ ನಿಮ್ಗೆ ಮನಃಶಾಂತಿ ಇರುತ್ತೆ ಸೊ ಇದನ್ನು ನೀವು ಬೆಳವಣ್ಗೆ ಮಾಡ್ತಾ ಹೋದಾಗ ಇವಾಗ ಯೋಗನೂ ಒಂದು ನಮ್ಮ ಬಾಡಿಗೆ ಉತ್ತಮವಾದ ಎಕ್ಸೈಸು ಸೊ ಇದೆಲ್ಲ ಮಾಡೋದರಿಂದ ನಮ್ಮನ್ನು ನಾವು ಒಂದು ಗಂಟೆ ಪ್ರತಿ ಮನುಷ್ಯನು ತನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ಇದಕ್ಕೆ ಕೊಡಲೇ ಬೇಕು ಕ್ರೀಡೆ ಆಡೋಕ್ಕೆ ಅವಾಗ ಏನಾಗುತ್ತೆ ಆ ಮನುಷ್ಯನ ಬ ದೈನಂದಿನ ಚಟುವಟಿಕೆಗಳು ಉತ್ತಮವಾಗಿ ಸ ನಡೀತಾ ಹೋಗುತ್ತೆ ಅವ್ನ ಮೈಂಡ್ ಪ್ರೆಸೆನ್ಸ್ ಆಗಿರ್ಬೋದು ಅವ್ನ ಕಾನ್ಸಂಟ್ರೇಶನ್ ಆಗಿರ್ಬೋದು ಅವ್ನ ಬ್ ಯಾವುದೇ ಥರ ಸ್ಟ್ರೆಸ್ಸ್ ಮ್ಯಾನೇಜ್ ಮಾಡೋದಾಗಿರ್ಬೋದು ಯಾವ್ದೇ ಒತ್ತಡಗಳಿಂದನೂ ಅವನು ಬಳಲ್ತಿರ್ಬೇಕಾದ್ರೆ ಇದೆಲ್ಲ ದೂರ ಆಗುತ್ತೆ ಸೊ ಹೀಗೇ ನೀವು ಯಾವುದೇ ಒಂದು ಕ್ರೀಡೇನ ಅದು ಆ ಕ್ರೀಡೆಯಿಂದ ನಿಮಗೆ ತುಂಬ ಅಡ್ವಾಂಟೇಜಸ್ ಕೂಡ ಬರುತ್ತೆ ಆ ಕ್ರೀಡೆಯಲ್ಲಿ ನೀವು ಮಾಸ್ಟರಾಗ್ಬೋದು ಆ ಕ್ರೀಡೆಯಿಂದ ನೀವು ಬ ಸ್ಟೇಟ್ ಲೆವೆಲ್ ಝೋನಲ್ ಲೆವೆಲ್ ನ್ಯಾಷ್ನಲ್ ಲೆವೆಲ್ ಈ ಥರ ಭಾಗ್ವಯ್ಸ್ಬೋದು ಕೂಡ ಸೊ ನಿಮ್ಗೆ ಅದೊಂದು ಹೆಸರೂ ಕೂಡ ತಂದು ಕೊಡುತ್ತೆ